ಲ್ಯಾಪ್ಟಾಪು ಇದು ನಾವು ಎಲ್ಲಿ ಬೇಕಾರು ತಗೊಂಡು ಹೋಗಿ ಯೂಸ್ ಮಾಡಬೌದು ಅದು ಕಂಪ್ಯೂಟರ್ ಥರ ಇರುವ ವಸ್ತು ಇ ಇವಾಗ ನಾವು ಮುಂಚೆ ಎಲ್ಲ ನಾವು ಕಂಪ್ಯೂಟರನ್ನ ಮನೇಲ್ಲೆ ಯೂಸ್ ಮಾಡಬೇಕಾಗಿತ್ತು ಇಲ್ಲ ಆಫೀಸಲ್ಲಿ ವರ್ಕ್ ಮಾಡ್ತಿರೋ ಆಫೀಸಲ್ಲೇ ಬಿಟ್ಟು ಬರ್ಬೇಕಾಗಿತ್ತು ಯಾಕಂದರೆ ನಾವು ಅದು ಅದು ದಪ್ಪವಾಗಿರುತ್ತೆ ಅದು ನಾವು ಎಲ್ಲಿ ಎತ್ಕೊಂಡು ಓಡಾಡಕ್ಕೆ ಆಗೋದಿಲ್ಲ ಅದಕ್ಕೆ ವೈರು ಸಿ ಪಿ ಯು ಕರೆಂಟು ಎಲ್ಲ ಇರಬೇಕು ಕಂಪ್ಯೂಟರ್ ಯೂಸ್ ಮಾಡ್ಬೇಕಾದ್ರೆ ಲ್ಯಾಪ್ಟಾಪೇ ಹಂಗಲ್ಲ ಲ್ಯಾಪ್ಟಾಪ್ ಹೆಂಗೆ ಅಂದರೆ ನಾವು ಈವಾಗ ಎಲ್ಲಿಗೆ ಬೇಕಾದ್ರೂ ನಾವು ಬಸ್ಸಲ್ಲಿ ಹೋಗ್ಬೇಕಾರು ನಾವು ಯೂಸ್ ಮಾಡ್ಬೌದು ಈಗ ನಾವು ಸ್ಟೂಡೆಂಟ್ ಅಂದ್ಕೊಳ್ಳಿ ನಾವು ಕಾಲೇಜಿಗೆ ತಗೊಂಡು ಹೋಗಿ ಯೂಸ್ ಮಾಡ್ಬೌದು ಪ್ರಾಜೆಕ್ಟ್ ವರ್ಕ್ ಮಾಡಕ್ಕೆ ಮತ್ತು ಮನೆಗೆ ತಗೊಂಡ್ಬರ್ಬೌದು ಎಲ್ಲಿ ಬೇಕಾರು ನಾವು ಬುಕ್ ಥರ ತಗೊಂಬಂದು ಬ್ಯಾಗಲ್ಲಿ ಇಟ್ಕೋ ಬಂದು ಯೂಸ್ ಮಾಡ್ಕೋಬೌದು ಮತ್ತು ಅದು ಕಡಿಮೆ ಚಾರ್ಜು ಚಾರ್ಜು ಎಳಿಯುತ್ತೆ ಮತ್ತು ನಾವು ಚಾರ್ಜ್ ಹಾಕ್ಕೊಂಡೇ ಯೂಸ್ ಮಾಡ್ಬೌದು ಆದರೆ ಕಂಪ್ಯೂಟರಲ್ಲಿ ಹಾಗಲ್ಲ ಆದ್ರಿಂದ್ ಲ್ಯಾಪ್ಟಾಪಲ್ಲಿ ಅಕ್ಯೂರೆಸಿ ಇರುತ್ತೆ ಅದ್ರಲ್ಲೂ ಕೂಡ ಸ್ಟೋರೇಜ್ ಕೂಡ ಮಾಡ್ಬೌದು ನಾವು ಸ್ಪೀಡು ಇರುತ್ತೆ ಕಂಪ್ಯೂಟರ್ ಥರಾನೇ ಎಲ್ಲ ಸೇಮ್ ಇರುತ್ತೆ ಮತ್ತು ಮಲ್ಟಿ ಟಾಸ್ಕಿನ್ಗ್ ಮಾಡ್ಬೌದು ನಾವು ಲ್ಯಾಪ್ಟಾಪಲ್ಲಿ ಇವಾಗ ನಾವು ಸ್ಟೂಡೆಂಟ್ ಆಗಿ ಒಂದು ಪ್ರಾಜೆಕ್ಟ್ ವರ್ಕ್ ಇರುತ್ತೆ ನಾವು ಮನೇಲೂ ಅರ್ಧಂಬರ್ಧ ಪ್ರಾಜೆಕ್ಟ್ ಮಾಡಿರ್ತೀವಿ ಆದರೆ ನಾವು ಕಾಲೇಜ್ಗೆ ಹೋಗ್ಬೇಕು ನಾವು ತಿರ್ಗಿ ಲ್ಯಾಪ್ಟಾಪನ್ನ ಬ್ಯಾಗಲ್ಲಿ ಇಕ್ಕಂಡು ನಾವು ಕಾಲೇಜಿಗೆ ತೊಗೊಂಡು ಹೋಗಿ ಅಲ್ಲಿ ಪ್ರಾಜೆಕ್ಟ್ ವರ್ಕ್ ಏನೋ ಕಂಟಿನ್ಯೂ ಮಾಡ್ಬೌದು ಇದರಲ್ಲಿ ಏನು ಈ ಮೇನ್ ಅಡ್ವಾಂಟೇಜ್ ಏನು ಅಂದ್ರೇ ನಮಗೆ ಲ್ಯಾಪ್ಟಾಪನ್ನ ನಾವು ಬ್ಯಾಗಲ್ಲಿ ಇಟ್ಕೊಂಡು ಎಲ್ಲಿ ಬೇಕಾರೆ ಅಲ್ಲಿ ತಗೊಂಡು ಹೋಗ್ಬೋದು ಮತ್ತು ಬೇ ಕಂಪ್ಯೂಟರ್ಗೆ ಹೋಲ್ಸ್ಕೊಂಡ್ರೆ ಕಡಿಮೆ ಪವರ್ ಸೋರ್ಸ್ ಎಳಿಯುತ್ತೆ ಇದೇ ನಮಗೆ ಮೇನ್ ಇದು ಮತ್ತು ಪ್ರತಿಯೊಬ್ಬರು ಕೂಡ ಲ್ಯಾ ಲ್ಯಾಪ್ಟಾಪನ್ನ ಅವ್ರದು ಈ ಕೆಲಸಕ್ಕೆ ಯೂಸ್ ಮಾಡ್ಕೊತಾ ಇದಾರೆ ಇವಾಗ ಇವಾಗ ಎಲ್ಲರೂ ಲ್ಯಾಪ್ಟಾಪ್ ಮೇಲೆ ಡಿಪೆಂಡ್ ಆಗ್ತಾ ಇರೋದು ಮತ್ತು ನಾವು ಏನೇ ಎಡಿಟಿಂಗ್ ಮಾಡ್ಬೇಕಂದ್ರೂ ಲ್ಯಾಪ್ಟಾಪಲ್ಲೇ ಮಾಡ್ಕೋಬೌದು ಇವಾಗ ನಾವು ಲ್ಯಾಪ್ಟಾಪಲ್ಲಿ ಮೂವಿ ಕೂಡ ನೋಡ್ಬೌದು ಕ್ರಿಕೆಟ್ ಮ್ಯಾಚ್ ನೋಡ್ಬೌದು ನೆಟ್ಫ್ಲಿಕ್ಸ್ ಅಮೆಜಾನ್ ಈ ಥರದ್ದರಲ್ಲಿ ಓ ಟಿ ಟಿ ಕೂಡ ಲ್ಯಾಪ್ಟಾಪಲ್ಲೇ ನಾವು ಲಭ್ಯ ಮಾಡ್ಬೌದು ಈಗ ಟಿ ಕನೆಕ್ಷನ್ ಇದು ಮಾಡ್ಕೊಂಡು ನಾವು ಮೂವಿ ಕೂಡ ನೋಡ್ಬೌದು ಪೆನ್ಡ್ರೈವ್ ಮೂಲಕ ಇಲ್ಲ ಆನ್ಲೈನ್ ಯೂಸ್ ಮಾಡ್ಬೌದು ತುಂಬ ನಮ್ಗೆ ಸೌಲಭ್ಯ ಸಿಗುತ್ತೆ ಲ್ಯಾಪ್ಟಾಪಿಂದ